ನಮ್ಮ ಭಾರತದಲ್ಲಿ ತುಂಬ ವೈಭವವಾದ ಉಡುಗೆ ತೊಡುಗೆಗಳಿವೆ ಯಾಕೆಂದರೆ ಪ್ರತಿಯೊಂದು ರಾಜ್ಯದಲ್ಲಿ ಅವರು ಉಡುವ ಬಟ್ಟೆಗಳು ತುಂಬ ವೈಭವವಾಗಿವೆ ಪ್ರತಿಯೊಂದು ರಾಜ್ಯದ ಅವರ ಬಟ್ಟೆಯ ಸಂಸ್ಕೃತಿಯು ತುಂಬ ಡಿಫ್ರೆಂಟಾಗಿದೆ ಬಟ್ ಇವಾಗಿನ ಪಾಶ್ಚಾತ್ಯ ಪ್ಯಾಶನ್ ಯಾವಾಗ ನಮ್ಮ ಇಂಡಿಯಾದಲ್ಲಿ ಬಂತು ಆವಾಗ ಎಲ್ಲರೂ ಒಂದೇ ಉಡುಪು ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲರೂ ಅವಾಗ ನಮ್ಮ ಇಂಡಿಯಾದಲ್ಲಿ ನಾರ್ಮಲ್ಲಾಗಿ ಎಲ್ಲರೂ ಹೆಣ್ಣು ಮಕ್ಕಳು ಸಾರಿ ಅಂತ ಉಟ್ಕೋತ ಇದ್ದರು ಬಟ್ ಇವಾಗ ಪಾಶ್ಚಾತ್ಯ ಪ್ಯಾಶನ್ ಬಂದಾಗ ಎಲ್ಲರೂ ಉ ಸಾರಿಯನ್ನು ಬಿಟ್ಟು ಅವರ ವೆಸ್ಟರ್ನ್ ಶ್ ಪ್ಯಾಶನಾಗಲೀ ಮತ್ತು ವಿವಿಧ ಬಟ್ಟೆಗಳನ್ನು ಹಾಕ್ಕೊಂಡು ತುಂಬ ಬದಲಾವಣೆ ಕಂಡುಕೊಂಡಿದ್ದಾರೆ ಆದರೆ ಮತ್ತು ಗಂಡು ಮಕ್ಕಳಲ್ಲಿ ಹಳೆ ಜನರೆಲ್ಲ ಯಾವಾಗಲೂ ಧೋತಿ ಪಂಚೆ ಅನ್ನು ತೊಡ್ತಾ ಇದ್ದರು ಬಟ್ ಇವಾಗ ಪಾಶ್ಚಾತ್ಯ ಪ್ಯಾಶನ್ ಬಂದಾಗ ಎಲ್ಲರೂ ಜೀನ್ಸು ಟಿ ಶರ್ಟು ಈ ಥರದ ವೈಭವದ ಬಟ್ಟೆಗಳನ್ನು ಉಡ್ತಾ ಇದ್ದಾರೆ ಇದರಿಂದ ತುಂಬ ನಮ್ಮ ಭಿ ಭಾರತದ ಉಡುಪುಗಳಲ್ಲಿ ತುಂಬ ಬದಲಾವಣೆ ಆಗಿದೆ ನಾವು ಈ ಥರ ಬಟ್ಟೆ ನಾನು ನಾನು ಹಾಕೋತೀನವು ಅಂತಂದರೆ ಹೊಲಿಸಿದ ಬಟ್ಟೆಗಳನ್ನು ಟೈಲರಲ್ಲಿ ಕೊಟ್ಟು ನಾವು ರೆಡಿ ಮಾಡಿರುವ ರೆಡಿಮೇಡನ್ನು ಹಾಕ್ಕೊಳ್ಳದೆ ಮತ್ತು ನಾವು ಅಂಗಡಿಯಲ್ಲಿ ಹೋಗಿ ಪರ್ಚೇಸ್ ಮಾಡಿ ಬಟ್ಟೆಗಳನ್ನು ನಾವು ಹಾಕ್ಕೊಳ್ತೀವಿ ಆದ್ದರಿಂದ ನಮ್ಮದು ಏನಿದೆ ಪ್ಯಾಶನು ತುಂಬಾ ಚೇಂಜಾಗಿದೆ ಇವಾಗ ಆದ್ದರಿಂದ ಪಾಶ್ಚಾತ್ಯ ಪ್ಯಾಶನು ತುಂಬ ನಮ್ಮ ಇಂಡಿಯಾದಲ್ಲಿ ತುಂಬ ನಡಿತಾಯಿದೆ ನೈಂಟಿ ಪೈವ್ ಪರ್ಸೆಂಟು ಯಾವಾಗಲೂ ಪಾಶ್ಚಾತ್ಯ ಫ್ಯಾಶನ್ನೇ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ರನ್ನಿಂಗಿನಲ್ಲಿದೆ ಯಾಕಂದರೆ ಬಟ್ಟೆಗಳಲ್ಲಿ ತುಂಬ ವೈಭವವಾದ ಚೇಂಜಸ್ ಬಂದಿದೆ ಎಲ್ಲರೂ ಒಟ್ಟು ಹರಿದ್ಹೋಗಿರೋ ಜೀನ್ಸ್ ಪ್ಯಾಂಟನ್ನು ಇಷ್ಟ ಪಡ್ತಾ ಇದ್ದಾರೆ ಮತ್ತು ಇದು ಟಿ ಶರ್ಟು ಲೂಸ್ ಟಿ ಶರ್ಟು ಇಷ್ಟ ಪಡ್ತಾ ಇದ್ದಾರೆ ಅವ್ರಿಗೆ ಅವ್ರ ಸೈಜ್ಕ್ಕಿಂತ ದೊಡ್ಡದಾಗಿರುವ ಟಿ ಶರ್ಟನ್ನು ಇಷ್ಟ ಪಡ್ತಾ ಇದ್ದಾರೆ ಮತ್ತು ಲೂಸ್ ಜೀನ್ಸ್ ಪ್ಯಾಂಟನ್ನು ಇಷ್ಟ ಪಡ್ತಾ ಇದ್ದಾರೆ ತುಂಬ ವೈಭವವಾದ ಕಟ್ ಹಾಫ್ ಜೀನ್ಸು ಮತ್ತು ಶಾರ್ಟ್ ಇವೆಲ್ಲಾ ತುಂಬ ಜನರು ಇಷ್ಟ ಪಡ್ತಾ ಇದ್ದಾರೆ ಹಳೆ ಕಾಲದಲ್ಲಿ ಹಾಗೇನೂ ಇರಲಿಲ್ಲ ಎಲ್ಲರೂ ಪೊ ಚೆನ್ನಾಗಿರೋ ಬಟ್ಟೆನ ಹಾಕ್ತಾ ಇದ್ದರು ಎಲ್ಲೂ ಹರಿದಿರೊ ಬಟ್ಟೆ ಹಾಕ್ತಾ ಇರಲಿಲ್ಲ ಬಟ್ ಇವಾಗಿನ ಕಾಲದಲ್ಲಿ ಎಲ್ಲರೂ ಹರಿದಿರೊ ಹರಿದ್ಹೋಗಿರೊ ಬಟ್ಟೆ ಮತ್ತು ಸೈಜಿಗೆ ತಕ್ಕಂತೆ ಹಾಕ್ತಾ ಇಲ್ಲ ತುಂಬ ದೊಡ್ಡ ಬಟ್ಟೆಯನ್ನು ಹಾಕ್ತಾ ಇದ್ದಾರೆ ಮತ್ತು ಎಲ್ಲರೂ ಒಳ್ಳೆಯ ಬಟ್ಟೆಯ ಕಾಟನನ್ನು ಯೂಸ್ ಮಾಡ್ತಾ ಇಲ್ಲ ಎಲ್ಲರೂ ತುಂಬ ಒಳ್ಳೆಯ ಬ್ರಾಂಡಿನಲ್ಲಿ ಕಾಟನ್ ಇಲ್ಲ ಎಲ್ಲರೂ ಸುಮ್ಮನೆ ನಾರ್ಮಲ್ಲಾಗಿ ಯೂಸ್ ಮಾಡ್ತಾ ಇದ್ದಾರೆ ಬಟ್ ಆವಾಗಿನ ಬಟ್ಟೆಯಲ್ಲಿ ಇವಾಗಿನ ಬಟ್ಟೆಯಲ್ಲಿ ತುಂಬಾ ಡಿಫ್ರೆಂಟ್ ಇದೆ ಮಟೀರಿಯಲ್ ಆಗಲೀ ಮತ್ತು ಸ್ಟೈಲ್ ಆಗಲೀ ನಮ್ಮ ಇಂಡಿಯಾದಲ್ಲಿ ತುಂಬಾ ಬದಲಾವಣೆ ಆಗಿದೆ ನಾವು ಕೂಡ ತುಂಬಾ ಬದ್ಲಾವ್ ಆಗಿದ್ದೇವೆ ನಾವು ಕೂಡ ಜೀನ್ಸ್ ಹಾಕ್ಕೋತ ಇದ್ದೀವಿ ನಾವು ಹಾಫ್ ಶರ್ಟು ಟೀ ಶರ್ಟು ಎಲ್ಲ ನಾವು ಹಾಕ್ಕೋತ ಇದ್ದೀವಿ ಬಟ್ ಇನ್ನು ಫ್ಯೂಚರಲ್ಲಿ ತುಂಬಾ ಇನ್ನೂ ಬದಲಾವಣೆ ಆಗಲಿದೆ ಎಲ್ಲರೂ ಜನ ತುಂಬ ಚಿಕ್ಕ ಚಿಕ್ಕ ತುಂಡುಗಳ ಬಟ್ಟೆಯನ್ನು ಹಾಕ್ಕೋತ ಇದ್ದಾರೆ ಮೊದಲೆಲ್ಲ ಆ ಥರ ಇರಲಿಲ್ಲ ಎಲ್ಲರೂ ಮೈಗೆ ತುಂಬ ಬ ಮುಚ್ಚು ಅಂಥ ಬಟ್ಟೆ ಹಾಕ್ಕೋತ ಇದ್ದರು ಬಟ್ ಇವಾಗಿನ ಟ್ರೆಂಡಲ್ಲಿ ತುಂಬ ಬದಲಾವಣೆ ಆಗಿದೆ ಇವಾಗ ಎಲ್ಲ ಮೈ ತೋರಿಸುವ ತುಂಡು ತುಂಡು ಬಟ್ಟೆಗಳನ್ನು ಹಾಕ್ಕೋತ ಇದ್ದಾರೆ ಅದರಿಂದ ನಮ್ಮ ಬಟ್ಟೆ ಉಡುಗೆ ತೊಡುಗೆಗಳಲ್ಲಿ ತುಂಬಾ ಹಳೆಯ ಹಳೆಯದು ಮತ್ತು ಇವಾಗಿನಲ್ಲಿ ತುಂಬಾ ಡಿಫ್ರೆಂಟಿದೆ ಆದ್ದರಿಂದ ನಾವು ಇದನ್ನು ಇವಾಗಿನ್ನೂ ಹೆಚ್ಚಾಗಿ ಮುಂದುವರಿಸ್ತಾ ಇದ್ದೀವಿ ಓಕೆ